ನಮಗೆ ವಿದ್ಯುತ್ ಎಂದರೆ ಒಂದು ಎಲೆಕ್ಟ್ರಿಕ್ ಅದರಿಂದ ನಮಗೆ ಹಾನಿಯೂ ಕೂಡ ಆಗಬಹುದು ಇಲ್ಲದಿದ್ದರೆ ಸಹಾಯ ಕೂಡ ಆಗ್ಬೌದು ಸಹಾಯ ಹೇಗೆಂದರೆ ನಾವು ಉಪಯೋಗಿಸುವ ದಿನನಿತ್ಯದ ಫ್ಯಾನ್ ಟಿ ವಿ ಮಿಕ್ಸಿ ಫ್ರಿಜ್ ಕೂಲರ್ ಲೈಟ್ ಇದು ಎಲ್ಲ ವಿದ್ಯುತ್ತಿಂದನೆ ಉಂಟಾಗುತ್ತದೆ ವಿದ್ಯುತ್ ವಿದ್ಯುತ್ ಹೇಗೆ ಉಂಟಾಗುತ್ತದೆ ಎಂದರೆ ಭಾರಿ ರಭಸವಾಗಿ ಬರುವ ನೀರು ಜಲಪಾತದಲ್ಲಿ ಹೋಡ್ ಹರಿಯುವ ನೀರಿನಿಂದ ವಿದ್ಯುತ್ ಉಂಟಾಗುತ್ತದೆ ಉತ್ಪಾದನೆಯು ಆಗುತ್ತದೆ ನಾವು ಅದನ್ನು ಮಿತಿಯಾಗಿ ಉಪಯೋಗಿಸಿದರೆ ಅದರಿಂದ ನಮಗೆ ಹಾನಿ ಕೂಡ ಆಗುತ್ತದೆ ಹೇಗೆಂದರೆ ನಾವು ಕೆಲವೊಮ್ಮೆ ಹಳೆ ಕಾಲದಲ್ಲಿ ವಿದ್ಯುತ್ತನ್ನು ಸ್ವಿಚ್ ಆನ್ ಮಾಡಬೇಕಾದರೆ ಕಂಬದಲ್ಲಿ ಇದನ್ನು ವೈರನ್ನು ಒಂದು ವೈರಿಗೆ ಇನ್ನೊಂದು ವೈರ್ ಒಂದು ತಂತಿಯನ್ನು ಇನ್ನೊಂದು ತಂತಿಗೆ ಅಂಟಿಸಬೇಕಾಗುತ್ತಿತ್ತು ಒಮ್ಮೆ ಅದನ್ನು ಅಂಟಿಸ ಹೋಗಿ ನಮ್ಮ ಮಮ್ಮಿ ಕೂಡ ಮೇಲಿಂದ ಕೆಳಗೆ ಬಿದ್ದು ಹೋಗಿದ್ದರು ಅವರಿಗೆ ತಲೆ ತೂತಾಗಿತ್ತು ಅದು ಹೇಗೆ ಅದು ಹೇಗೆ ಅಂಟಿಕೊಳ್ಳುತ್ತದೆಂದರೆ ನಮ್ಮ ಬಾಡಿಯಲ್ಲಿ ಹರಡುವ ಹರಡುವ ರಕ್ತ ಅದರಿಂದ ನಮಗೆ ಹಾನಿಯಾಗುತ್ತದೆ ಹರಡುವ ರಕ್ತ ನೀರು ನೀರಿನ ಎಲ್ಲಾ ಸಾಮಗ್ರಿಗಳು ಕೂಡ ವಿದ್ಯುತ್ತಿಗೆ ಬಾರಿ ಪಾತ ಬಾರಿ ಪಾತ್ರದಲ್ಲಿ ಎಳೆಯುತ್ತದೆ ನಮ್ಮ ಮಾವಂದಿರು ಕೂಡ ತಂತಿಯನ್ನು ಅಂಟಿಸುವ ಸಮಯದಲ್ಲಿ ಅಣ್ಣ ತಮ್ಮಂದಿರು ವಿದ್ಯುತ್ತಿಂದ ಸತ್ತುಹೋದರು ಅವರು ಫ್ಯಾಮ್ಲಿ ವಗೇರಾ ವಗೇರಾ ಎಲ್ಲ ಚೆನ್ನಾಗೇ ಇತ್ತು ಮತ್ತು ಅವರು ತೀರಿ ಹೋದ ನಂತರ ಈಗ ಯಾರು ಇಲ್ಲ ವಿದ್ಯುತ್ತಿಂದ ನಮಗೆ ಎಷ್ಟು ಸಹಾಯವಾಗುತ್ತದೋ ಅಷ್ಟೇ ಅದು ಹಾನಿಯು ಕೂಡ ಉಂಟು ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಉಪಯೋಗಿಸುವಾಗ ನಾವು ಎಚ್ಚರವಹಿಸಬೇಕು ಅದು ಹೇಗೆಂದರೆ ವಿದ್ಯುತ್ ಉಪಯೋಗಿಸುವಾಗ ನಮ್ಮ ಕಾಲಿನಲ್ಲಿ ಚಪ್ಪಲಿ ಇರಬೇಕು ಪ್ಲಾಸ್ಟಿಕ್ ಚಪ್ಪಲಿ ಅಥವಾ ಪ್ಲಾಸ್ಟಿಕ್ ವಸ್ತು ಏನಾದರು ನಮ್ಮ ಕೈಯಲ್ಲಿರಬೇಕು ಈಗ ಒಮ್ಮೆ ಯಾರಾದರು ವಿದ್ಯುತ್ತಲ್ಲಿ ಸಿಕ್ಕಾಕೋಬಿಟ್ಟರೆ ಅವರಿಗೆ ಹೇಗೆ ಬಿಡಿಸಬಹುದು ಎಂದರೆ ಒಣಗಿದ ಕಸ ಒಣಗಿದ ಕಡ್ಡಿ ಅದು ಕಡ್ಡಿಯೋ ಅವು ಆ ಮನುಷ್ಯನಿಗೆ ಜೋರ ಪಾತ್ರದಲ್ಲಿ ಹೊಡೆದು ಅವನಿಗೆ ಕೆಳಗೆ ಬೀಳಿಸಬಹುದು ಒಣಗಿದ ಕಡ್ಡಿ ಪ್ಲಾಸ್ಟಿಕ್ ಚಿ ವಸ್ತುಗಳು ಇವು ಇದರಿಂದ ನಾವು ಮರ ಇದರಿಂದ ನಾವು ವಿದ್ಯುತ್ತಿಂದ ಆಗಬಹುದ ಹಾನಿಗಳಿಂದ ತಪ್ಪಿಸಿಕೊಳ್ಳಬಹುದು